ನನ್ನ ನೆಚ್ಚಿನ ಸಮರ ಕಲೆ ಕಿಕ್ ಬಾಕ್ಸಿಂಗ್ ಹಾಗೂ ನನ್ನ ನೆಚ್ಚಿನ ಸಮರ ಕಲಾವಿದ ಕಾಬಿಬ್ ಮತ್ತು ಇಸ್ರೇಲ್ ಎಂಬ ವ್ಯಕ್ತಿಯು ನನ್ನ ನೆಚ್ಚಿನ ಕ ಸಮರ ಕಲಾವಿದರು ಏಕೆಂದರೆ ಅವರು ಆ ಕಲೆಯಲ್ಲಿ ತುಂಬ ಕಟ್ಟುಮಸ್ತಾಗಿ ಮತ್ತು ತುಂಬ ಚೆನ್ನಾಗಿ ಆಡಿ ಅವರದೇ ಆದ ಒಂದು ಹೆಸರನ್ನು ಸಾಧಿಸಿದ್ದಾರೆ